ಹಲೋ ಹೌದಮ್ಮ ಹೇಳಿರಿ ಯಾರು ಹಾಂ ಹಾಂ ಹಾಂ ಗೊತಾಯ್ತು ಹಾಂ ಗೊತ್ತಾಯ್ತು ಸಾಯಂಕಾಲ ಬಂದಿದ್ರಲ್ವ

ಹೌದು ಅವತ್ತು ಬಂದಾಗ ಬರೇ ಜ್ವರ ಅಷ್ಟೇ ಇತ್ತು ಅಲ್ಲಮ್ಮ ನಾನು ನಾನು ನಿಮಗೊಂದಿಷ್ಟು ಗುಳ್ಗೆ ಬರ್ದು ಕೊಟ್ಟಿದ್ನಲ್ವಾ ಹಾಂ ತೊಗೊಂಡ್ರ ವಾಪಸ್ಸು ಬಂದು ತೋರ್ಸ್ಕೊಂಡು ಹೋದ್ರಾ ಹೌದಾ ಎಷ್ಟು ಟೈಮ್ ತೊಗೊಂಡ್ರಿ ಈ ಮಾತ್ರೆಗಳನ್ನ

ಹಾಂ ಹಾಂ ಊಟ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಗೆ ಜೊತೆಗೆ ನಾನು ಒಂದಿಷ್ಟು ಬಿಸ್ನೀರು ಅಷ್ಟೇ ಕುಡಿರಿ ತಣ್ಣೀರು ಕುಡಿಬೇಡ್ರಿ ಅಂತ ಹೇಳಿದ್ದೆ ನೀವು ಬಿಸಿ ನೀರೇ ಕುಡಿದ್ರಾ ಹಾಂ ಊಟ ಎಷ್ಟು ದಿನ ಆಯ್ತು ನೀವು ಮಾ ಟ್ಯಾಬ್ಲೆಟ್ಸ್ ತೊಗೊಳ್ಳೋಕ್ಕತ್ತಿ ನಾಲ್ಕು ದಿನ ಆಯಿತಾ ನಾನು ನಿಮಗೆ ಬರೇ ಮೂರು ದಿನ ಅಷ್ಟೇ ಬರ್ದು ಕೊಟ್ಟಿದ್ನಲ್ವಾ ಟ್ಯಾಬ್ಲೆಟ್ಸ್ನ ಹ್ಞೂ ಮತ್ತೆ ನಾಲ್ಕು ದಿನ ಯಾಕೆ ಮತ್ತೆ ಮೂರನೇ ದಿನಕ್ಕೆ ಬರ್ಬೋದಾಗಿತ್ತಲ್ವ ನೀವು ಯಾಕೆ ಬರಲಿಲ್ಲ ಹೌದಾ ಬಂದು ಸಂಡೇ ನೀವು ಭಾಳ ಲೇಟ್ ಆಗೈತಿ ಇವಾಗ ನೀವು ಬರೋದು ಸ್ವಲ್ಪ ಬೇಗ ಫೋನ್ ಮಾಡಿದರೆ ನಾನು ಮನೇಲ್ಲಿ ಇರ್ತಿದ್ದೆ ಹೊರಗಡೆ ಹೋಗಿದ್ದೆ ಹ್ಞೂ ಮತ್ತೆ ಮತ್ತೆ ನಾಳೆ ನಾಡಿದ್ದು ಬನ್ನಿರಿ ಹಾಂ ಈಗ ಸದ್ಯಕ್ಕೆ ಹಾಂ ಈಗ ಟ್ಯಾಬ್ಲೇಟ್ಸು ಕಂಟಿನ್ಯೂ ಮಾಡಿರಿ ಮತ್ತು ಅದ್ರ ಹಿಂದುಗಡೆ ಒಂದು ಎಣ್ಣೆ ಬಾಟ್ಲಿ ಬರ್ದಿದ್ದೆ ನೋಡಿರಿ ಕೆಮ್ಮಿಗೆ ಕಡಿಮೆ ಆಗಲಿಲ್ಲ ಅಂದ್ರೆ ಇದು ಒಂದು ಎಣ್ಣೆ ಬಾಟ್ಲಿ ತೊಗೊಳ್ಳಿರಿ ಅಂತ ಹೇಳಿದ್ದೆ ನಾನು ಹಾಂ ಅದನ್ನು ತೊಗೊಂಡ್ರೇನ್ ಹಾಂ ಅದು ಒಂದಷ್ಟು ತೊಗೊಳ್ಳಿರಿ ಇನ್ನೊಂದು ಅದ್ರ ಕೆಳಗಡೆ ರಾತ್ರಿ ಒಂದು ಅರ್ಧ ಗುಳ್ಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಒಂದು ಅರ್ಧ ಗುಳ್ಗೆ ತೊಗೊಳ್ಳಿರಿ ಅಂತ ಹೇಳಿದ್ದೆ ಅದನ್ನೂ ಬರೆದಿದ್ದೆ ನಿಮಗೆ ಭಾಳ ಕೆಮ್ಮು ಹೆಚ್ಚಾಯಿತು ಅಂತಂದರೆ ಅದನ್ನು ಬರ್ದಿದ್ದೆ ಅದನ್ನೂ ಒಂದು ಒಂದು ನಾಲ್ಕು ಗುಳ್ಗೆ ತೊಗೊಳ್ಳಿರಿ ಅದ್ರೊಳಗೆ ಅರ್ಧ ಅರ್ಧ ಅಷ್ಟೇ ಒಂದು ದಿನಕ್ಕೆ ಅರ್ಧ ಅಷ್ಟೇ ತೊಗೊಳ್ಳಿರಿ ರಾತ್ರಿ ಮಲ್ಗಕ್ಕಾರೆ ತೊಗೊಳ್ಳಿರಿ ಹ್ಞೂ ಮತ್ತೆ ಹೆಚ್ಚು ಬೆಚ್ಚಗಿರ್ರಿ ಹೊದ್ಕೊಳ್ಳೋದೂ ಚೆನ್ನಾಗಿ ಹೊದ್ದುಕೊಳ್ರಿ ಈಗ ಚಳಿಗಾಲ ಅಲ್ವಾ ಬಿಸಿ ನೀರೇ ಕುಡಿರಿ ಊಟದಲ್ಲಿ ಸ್ವಲ್ಪ ಬಿಸಿ ಊಟನೇ ಮಾಡಿರಿ ಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣು ತರಕಾರಿ ತಿನ್ನಿರಿ ಮತ್ತು ಹೆಚ್ಚು ಹಾಂ ಹ್ಞೂ ಮತ್ತೆ ನಾಳೆಗೆ ಬನ್ನಿರಿ ಬೇಕಿದ್ದರೆ ತುಂಬ ಅರ್ಜೆಂಟ್ ಇತ್ತು ಅಂದರೆ ನಾಳೆಗ್ ಬನ್ನಿರಿ ಫೋನ್ ಮಾಡಿಕೊಂಡು ಹ್ಞೂ ಸರಿ ಸರಿ ಸರಿಯಮ್ಮ